ನಾವು ಅಡುಗೆ ಮನೆಯಲ್ಲಿ ಜಿರಳೆಗಳು ಇದ್ದರೆ ಅದರದ್ದೇ ಆದ ಸ್ಪ್ರೇ ಮುಖಾಂತರ ಅದನ್ನು ಸಾಯಿಸುತ್ತೇವೆ ಆದ್ದರಿಂದ ಇಲಿಗಳು ಹೆಚ್ಚಾಗಿದ್ದರೆ ಅದರದ್ದೇ ಆದ ಮದ್ದುಗಳನ್ನು ಉಪಯೋಗಿಸಿ ಇಲ್ಲದಿದ್ದರೆ ಅದರದ್ದೇ ಆದ ಬೋನುಗಳ ಮುಖಾಂತರ ಬೋನುಗಳು ಇಟ್ಬಿಟ್ಟರೆ ಅದರೊಳಗೆ ಬೀಳುವುದಿಲ್ಲ ಬೋನುಗಳು ಅದನ್ನು ತೆಗೆದು ಅದರೊಳಗೆ ಒಂದು ಟೊಮೊಟೋವನ್ನು ಇಕ್ಕಿ ಅದನ್ನು ತಿನ್ನಲು ಬಂದಾಗ ಅದನ್ನು ಆಯ್ದುಕೊಳ್ಳುವ ಸಮಯದಲ್ಲಿ ಮುಟ್ಟಿದರೆ ಅದು ಬೋನ್ ಮುಚ್ಚಿಕೊಳ್ಳುತ್ತದೆ ಆದ್ದರಿಂದ ನಾವು ಅದನ್ನು ತೆಗೆದುಕೊಂಡು ಹೋಗಿ ಆಚೆ ದೂರ ಬಿಟ್ಟು ಬರುತ್ತೇವೆ ಇಲ್ಲದಿದ್ದರೆ ನಮ್ಮ ಮನೆಗಳಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ನಾಯಿಗಳನ್ನು ಸಾಕಿರುತ್ತಾರೆ ಇಲ್ಲ ನಮ್ಮ ಬೀದಿಗಳಲ್ಲಿ ಸಾಕಿರುವ ನಾಯಿಗಳು ಕರೆ ತಂದು ನಮ್ಮ ಮನೆಗಳಲ್ಲಿ ಇಲಿ ಇಲಿಗಳು ಇರುವ ಜಾಗದಲ್ಲಿ ಬಿಟ್ಟರೆ ಅವುಗಳು ನಾಶಿಸುತ್ತವೆ ಅವುಗಳನ್ನು ತಿಂದು ಕೊಂದು ಎಲ್ಲ ಮಾಡುತ್ತವೆ ಮತ್ತು ಮುಖ್ಯವಾಗಿ ಜಿರಳೆಗಳು ಬಾತ್ರೂಮ್ಗಳಲ್ಲಿ ಅಡುಗೆ ಮನೆಗಳಲ್ಲಿ ಬಟ್ಟೆ ಇಟ್ಟಿದ್ದರೆ ಬಟ್ಟೆಗಳಲ್ಲಿ ಬೀರುವಿನಲ್ಲಿ ಎಲ್ಲ ರೀತಿಯು ಬರುತ್ತವೆ ಆದ್ದರಿಂದ ನಾವು ಅದರದೇ ಆದ ಸ್ಪ್ರೇ ಮುಖಾಂತರ ಹೊಡೆದು ಮತ್ತೊಂದು ಜಿರಳೆಗೆ ಸಾಯಿಸುತ್ತವೆ ಮತ್ತು ಆದ್ದರಿಂದ ಅದು ಸಾಯೋದಲ್ದಿರನೇ ಅದನ್ನು ಮುಟ್ಟಿದ್ದರೆ ಬೇರೆ ಜಿರಳೆಗಳು ಸಾಯುವ ರೀತಿ ಮದ್ದುಗಳನ್ನು ತಯಾರಿಸುತ್ತಾರೆ ಅವುಗಳನ್ನು ಎತ್ತುಕೊಂಡು ಬಂದು ಹಾಗೆ ಸ್ಪ್ರೇ ಮಾಡಿದರೆ ಅವು ಸತ್ತು ಹೋಗುತ್ತವೆ ಮತ್ತು ಇಲಿ ಪೀಡೆಗಳು ಇತ್ಯಾದಿಗಳು ಬರುತ್ತದೆ ಆ ಇಲಿಗಳು ಬರ ಬರದಂತೆ ನೋಡಿಕೊಳ್ಳಲು ಅದರದ್ದೇ ಆದ ಬೊಕ್ಕೆಗಳನ್ನು ಇರುತ್ತವೆ ಆ ಬೊಕ್ಕೆಗಳೊಳಗೆ ಗಾಜಿನ ಪೀಸುಗಳನ್ನು ಹಾಕಿ ಕಲ್ಲಿನ ಪೀಸುಗಳನ್ನು ಹಾಕಿ ಸಿಮೆಂಟ್ ಥರ ಪ್ಯಾಕ್ ಮಾಡಿದರೆ ಅವು ಇಲಿಗಳು ಅಲ್ಲಿ ಬೊಕ್ಕೆಯನ್ನು ಇಡಲು ಸಾಧ್ಯವಾಗುದಿಲ್ಲ ಯಾಕಂದರೆ ಅಲ್ಲಿ ಗಾಜಿನ ಪೀಸುಗಳು ಚುಚ್ಚಿಕೊಂಡು ಅವೇ ಸತ್ತು ಹೋಗುತ್ತವೆ ಆದ್ದರಿಂದ ನಾವು ಮನೆಗಳಲ್ಲಿ ಇಲಿಗಳು ಏನಾದರು ಕಾಣಿಸಿದರೆ ನಾವೇ ಹಿಡಿದುಕೊಂಡು ಸ್ವತಃ ನಾವೇ ಹಿಡಿದುಕೊಂಡು ಕೋಲುಗಳಲ್ಲಿ ಹೊಡೆಯುವುದು ಇಲ್ಲಾಂದರೆ ಅದನ್ನು ಒಂದು ಬಟ್ಟೆ ತೆಗೆದುಕೊಂಡು ಅದು ಬರುವ ಜಾಗವನ್ನು ನೋಡಿ ನಾವು ಅಲ್ಲಿ ಓಡಿಸಿದರೆ ಅದರೊಳಗೆ ಬಂದು ಸಿಕ್ಕಿ ಹಾಕಿಕೊಳ್ಳುವುದು ಅದರದರ ಮೂಲಕ ನಾವು ಹಿಡಿದುಕೊಂಡು ಹೋಗುತ್ತೇವೆ ಮತ್ತು ಅದೇ ರೀತಿ ಎಲ್ಲ ರೀತಿ ಅದರೊಳಗೆ ಹಿಡಿದುಕೊಂಡು ಹೋಗಿ ನಾವು ಬೇರೆ ಕಡೆಯಾದರೂ ಬಿಡಬಹುದು ಇಲ್ಲ ನಾವೇ ಸ್ವತಃ ತಿನ್ನಾದರು ತಿನ್ನಬಹುದು ಆದರೆ ನಾವು ತಿನ್ನಲ್ಲ ನಾಯಿಗಳಿಗೆ ಹಾಕುತ್ತೇವೆ ಆದ್ದರಿಂದ ಅವು ನಮ್ಮ ಮನೆಗಳನ್ನು ಸ್ವಚ್ಛವಾಗಿ ನೋಡಿಕೊಳ್ಳುತ್ತವೆ ಅವು ಇಲಿ ಹಾವು ಬರದಂತೆ ಮತ್ತು ಈ ಜಿರಳೆಗಳು ಬಾತ್ರೂಮ್ಗಳಲ್ಲಿ ಇದ್ದರೆ ನಾವು ಫೆನಾಯಿಲ್ ಮತ್ತು ಅದರದ್ದೇದ ಆದ ಔಷಧಿಗಳನ್ನು ಹೊಡೆದು ಜಿರಳೆಗಳು ಬರದಂತೆ ನಾವು ನೋಡಿಕೊಂಡು ಅದರನ್ನು ನಶಿಸಿ ಹೋಗುವಂತೆ ನಾವು ನೋಡಿಕೊಳ್ಳುತ್ತಾಯಿರ್ತೇವೆ ಮತ್ತು ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಬರುತ್ತವೆ ಅವುಗಳನ್ನು ಈ ಮದ್ದಿನ ಮುಖಾಂತರ ನಾವು ಸಾಯಿಸುತ್ತೇವೆ ಆದ್ದರಿಂದ ಜಿರಳೆಗಳು ಬರುವುದಿಲ್ಲ ಮತ್ತು ಈ ಇಲಿಗಳು ಬರುವುದಿಲ್ಲ ಆ ಥರ ನೋಡಿಕೊಂಡು ನಾವು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ